ವಿವಿಧ ಪಾಕ ಪದ್ಧತಿಯಲ್ಲಿ ಅಡುಗೆ ಮಾಡಿದ ನಿಮ್ಮ ಅನುಭವವನ್ನು ವಿವರಿಸಿ ಯಾವ ಪಾಕಪದ್ಧತಿಯ ಆಹಾರವು ತಯಾರಿಸಲು ಸುಲಭವಾಗಿದೆ ಅಥವಾ ಯಾವುದು ಕಠಿಣವಾಗಿದೆ ಪಾಕಪದ್ಧತಿ ಅಂತ ಬಂದಾಗ ನನಗೆ ಗೊತ್ತಿರೋದು ಒಂದು ವೆಜಿಟೇರಿಯನ್ ಅಂದರೆ ಪ್ಯುಯೋ ಪ್ಯೂಯೋ ಸಸ್ಯಹಾರಿ ಮತ್ತು ಮಾಂಸಹಾರಿ ಸಸ್ಯ ಆಹಾರಿ ಅಂತ ಬಂದಾಗ ಅನ್ನ ತಿಳಿಸಾರು ಪಲ್ಯಗಳು ಬೋಂಡಾ ಈ ಥರ ಪ್ ಈ ಥರ ಎಲ್ಲಾ ಇದ್ರಲ್ಲಿ ಬರುತ್ತೆ ಯಾವುದ್ರಲ್ಲಿ ಸಸ್ಯಹಾರದಲ್ಲಿ ಮಾಂಸಹಾರ ಅಂತ ಬಂದಾಗ ನಿಮಗ್ ಬರುವಂಥದ್ದು ಕೋಳಿ ಮಾಂಸ ಕೋಳಿ ಮಾಂಸದಿಂದ ನಾವು ಕಬಾಬ್ ಮಾಡ್ತಿವಿ ಚಿಕನ್ ಗ್ರೇವಿ ಚಿಕನ್ ಗ್ರಿಲ್ ಚಿಕನ್ ಸಿಕ್ಸ್ಟಿ ಫೈವ್ ಆ ಸೊ ಈ ಥರ ನಾನ್ ವೆಜ್ ಅಲ್ಲಿ ಈ ಥರ ಬರುತ್ತೆ ಆಮೇಲೆ ಮೀನಿನ ಮೀನಿನ ಸಾರು ಇರ್ಬೋದು ಆಮೇಲೆ ಮಟನ್ದು ಬಿರಿಯಾನಿ ಇರ್ಬೋದು ಆಮೇಲೆ ಏಡಿ ಪಲ್ಯ ಇರ್ಬೋದು ಸೊ ಇದೆಲ್ಲಾ ಮಾಂಸಹಾರಕ್ಕೆ ಸೇರ್ಕೊತಾ ಹೋಗುತ್ತೆ ಸೊ ಸುಲಭ ಇದರಲ್ಲಿ ಸುಲಭ ಕಠಿಣ ಅಂತ ಹೇಳೋಕ್ ಬರೋಲ್ಲ ಸೊ ನನಗೆ ಸುಲಭವಾಗಿದ್ದು ಅಂತ ಬಂದರೆ ನಾನು ನಾನು ಮಾಂಸಹಾರ ಪ್ ಆಹಾರನೇ ತುಂಬ ಸುಲಭವಾಗ್ ಮಾಡಿ ಬಿಡ್ಬೋದು ಮತ್ತು ಕಠಿಣ ಅಂದಾಗ ವೆಜಿಟೇರಿಯನ್ನು ಕರೆಕ್ಟಾಗಿ ಉಪ್ಪು ಖಾರ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ನಿಮ್ಗೆ ಆ ಟೇಸ್ಟ್ ಕೊಡುತ್ತೆ ಸೊ ಇದ್ರಲ್ಲಿಯೂ ಒಂದು ಸ್ವಲ್ಪ ಮಾಂಸಹಾರದಲ್ಲಿ ನನಗೆ ಸ್ವಲ್ಪ ಮೇಲೆ ಅಂದರೆ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಹೇಗೋ ನಡ್ದು ಹೋಗ್ಬಿಡತ್ತೆ ಮತ್ತು ಈ ಥರ ಚೈನೀಸ್ ಡಿಶ್ಶು ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಸೊ ಹೀಗೆ ನಿಮಗೆ ಹತ್ತು ಹಲವಾರು ಪಾಕಪದ್ಧತಿಗಳು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ನಾವು ಆಲ್ಮೋಸ್ಟ್ ನಾವು ಯೂಸ್ ಮಾಡುವಂಥದ್ದು ಅನ್ನ ಮೊಸರು ಸಾಂಬಾರು ತಿಳಿಸಾರು ಪಲ್ಯ ಪಚಡಿ ಕೋಸಂಬರಿ ಬೀನ್ಸ್ ಪಲ್ಯ ಆಲೂಗಡ್ಡೆ ಪಲ್ಯ ದೋಸೆ ಇಡ್ಲಿ ಸೊ ಈ ಥರ ಪಾಕಪದ್ಧತಿಗಳು ನಾವು ಅನುಸರಿಸ್ಕೊಂಬರ್ತಾ ಇರೋದು ಸೊ ಹೀಗ ದಕ್ಷಿಣ ಕನ್ನಡಕ್ಕೆ ಹೋದರೆ ಅದು ಬೇರೆ ಥರದ್ ಸಿಗುತ್ತೆ ದಕ್ಷಿಣ ಕನ್ನಡ ಹೋದಾಗ ನಿಮಗೆ ಬರೀ ಮೀನು ಸಾರು ಮೀನು ಫ್ರೈಯಿ ಮೀನು ಸುಕ್ಕ ಮಂಗ್ಳೂರು ಸೈಡಲ್ಲಿ ಉಡುಪಿ ಸೈಡಲೆಲ್ಲ ಹೋದರೆ ನಿಮಗೆ ತುಂಬ ಫ್ರೆಶ್ ಫ್ರೆಶ್ ಆಗಿರುವಂಥ ಮೀನುಗಳು ಸಿಗುತ್ತೆ ಮತ್ತು ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ರೋಗಿ ದ್ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಎಣ್ಗಾಯಿ ಪಲ್ಯ ಶೇಂಗಾ ಚಟ್ನಿ ಸೊ ಈ ಥರ ನಿಮ್ಗೆ ಉತ್ತರ ಕರ್ನಾಟಕದಲ್ಲಿ ಸಿಗ್ತಾ ಹೋಗತ್ತೆ ಹೀಗೆಯೇ ನಮ್ಮ ಕರ್ನಾಟಕದಲ್ಲೇ ಹತ್ತು ಹಲವಾರು ಪಾಕಪದ್ಧತಿಗಳಿವೆ ಸೊ ನಾವು ಅನುಸರಿಸೋ ಪಾಕಪದ್ಧತಿ ಬಂದ್ಬಿಟ್ಟು ಈ ಥರ ಇದೆ ಅನ್ನ ಅನ್ನ ಸಾರು ತಿಳಿಸಾರು ಹುಳಿ ಕೋಸಂಬರಿ ಈ ಥರ ನಾವು ಮತ್ತು ಹಬ್ಬದಿನ ಹಬ್ಬದಿನಗಳೆಲ್ಲ ಬಂದಾಗ ಅವಾಗ ಪಾಕಪದ್ಧತಿಯು ಬೇರೆ ಬೇರೆ ಥರ ಇರುತ್ತೆ ಸೊ ಅವಾಗ ಈಗ ಗಣೇಶ ಹಬ್ಬ ಅಪ್ಕಮ್ ಈಗ ಬರುವಂಥದ್ದು ಗಣೇಶ ಹಬ್ಬ ಗಣೇಶ ಹಬ್ಬದಲ್ಲೂ ಕೂಡ ನಾವು ದೇವ್ರ ನೈವೇದ್ಯಕ್ಕೆ ಸಾಕಷ್ಟು ಪಾಕ ಅಡಿಗೆಗಳನ್ನು ಮಾಡ್ತಾ ಹೋಗ್ತೇವೆ ಸೊ ಹೀಗಾಗಿ ಪಾಕ ಪದ್ಧತಿ ತುಂಬ ಇಂಪಾರ್ಟೆಂಟಾಗಿದೆ ಯಾಕಂದರೆ ನಾವು ಇವಾಗ ಏನು ನಮ್ಮ ದೇಹ ಆ್ಯಕ್ಟಿವ್ ಆಗಿರಬೇಕು ಅಂದರೆ ಅದಕ್ಕೆ ಮೇಯ್ನಾಗಿ ಆಹಾರ ಆಹಾರ ಪದ್ಧತಿ ಆಹಾರ ಪದ್ಧತಿ ಅಂತ ಬಂದಾಗ ನಾವು ಹೇಗೆ ಅದನ್ನು ಬೇಯಿಸ್ತಿವಿ ತರ್ಕಾರಿಯನ್ನು ಹೇಗೆ ಬೇಯಿಸ್ತಿವಿ ಹೇಗೆ ತಿಂತೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗಿರುತ್ತೆ ಸೊ ಹೀಗೆ ಹಲವಾರು ಪಾಕಪದ್ಧತಿಗಳು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ನಾವು ಪ್ರಿಫರ್ ಮಾಡೋ ಪಾಕಪದ್ಧತಿ ಈ ಥರ